ನಮ್ಮ ಕರ್ನಾಟಕದ ರಾಜ್ಯದ ಜನರು ತಂತಮ್ಮ ಸಾಂಸ್ಕೃತಿಕ ಪರಂಪರೆಯನ್ನು ಸಾಕಷ್ಟು ಪ್ರೀತಿಸಿ ಅದನ್ನು ಗೌರವದಿಂದ ಕಾಣುತ್ತಾರೆ ಪಟ್ಟದಕಲ್ಲು ಉತ್ಸವ ನಾಟ್ಯೋತ್ಸವ ಅನ್ನುವಂಥದ್ದು ಬಹಳ ಪ್ರಸಿದ್ಧಿಯಾಗಿರುವಂಥಕ್ಕಂಥ ಒಂದು ಕಾರ್ಯಕ್ರಮ ಹಾಗೆನೇ ಯುಗಾದಿ ಸಂದರ್ಭದಲ್ಲೂ ಕೂಡ ಜನರು ಸಾಂಸ್ಕೃತಿಕ ಆಟಗಳನ್ನು ಆಡುವುದರ ಮೂಲಕ ಅದಕ್ಕೊಂದು ಅರ್ಥಪೂರ್ಣ ಯುಗಾದಿಯನ್ನಾಗಿ ಆಚರಣೆ ಮಾಡ್ತಾ ಹೌದು ಆಚರಣೆ ಮಾಡ್ತಾರೆ ಕಬಡ್ಡಿ ನಮ್ಮ ಹಳ್ಳಿಯ ಕ್ರೀಡೆ ನಮ್ಮ ದೇಶೀಯ ಕ್ರೀಡೆ ನಮ್ಮ ಭಾರತದ ಕ್ರೀಡೆ ಹಾಗಾಗಿ ಕಬ್ಬಡಿ ಅನ್ನುವಂಥಕ್ಕಂಥದ್ದು ತುಂಬ ತುಂಬ ಪ್ರಸಿದ್ಧಿಯನ್ನು ಮತ್ತು ಆಟಗಳಲ್ಲೇ ಶ್ರೇಷ್ಠ ಆಟ ಎನ್ನುವ ಒಂದು ಗುಣವನ್ನು ಹೊಂದಿದೆ